ಓಕೆ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನಾನು ಡ್ಯಾನ್ಸನ್ನು ಏನಂತ ಹೇಳ್ತೀನಂದ್ರೆ ಒಂದು ಕತೆನ ಹೇಳುವಂಥ ಒಂದು ಕಲೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಒಂದು ಪ್ರದರ್ಶನ ಮಾಡ್ತಾರಂದ್ರೆ ಅದರಲ್ಲಿ ಕತೆಗಾರಿಕೆ ಚೆನ್ನಾಗಿರ್ಬೇಕು ಆಗ ಮಾತ್ರ ಅದು ಜನರ ಮನ್ಸನ್ನು ಮುಟ್ಟೋಕ್ಕಾಗ್ಬೋದು ಅಥವಾ ಒಂದು ಸ್ಮರಣೀಯವಾದಂಥ ಒಂದು ಪ್ರದರ್ಶನ ಅಂತ ನಾವು ಹೇಳ್ಬೋದು ಆ ಕತೆಗಾರಿಕೆ ಹೇಗೆ ಕತೆ ಫ್ಲೋನ ಇಡ್ತೀವಿ ಇದೆಲ್ಲ ತುಂಬ ಚೆನ್ನಾಗಿರ್ಬೇಕು ಇದು ಚೆನ್ನಾಗಿ ಇರಬೇಕು ಅಂತ ಅಂದ್ರೆ ಒಂದು ಒಳ್ಳೆಯ ಕಾನ್ಸೆಪ್ಟು ಇರಬೇಕು ಡ್ಯಾನ್ಸ್ ಡ್ಯಾನ್ಸಿಗೆ ಅಂತ ಹೇಳ್ಬೋದು ಮುಂದಿಂದಾಗಿ ಏನೆಂದರೆ ಅದಕ್ಕೊಂದು ಒಳ್ಳೆಯ ಸಾಂಗ್ ಸೆಲೆಕ್ಷನ್ ಅಂದರೆ ಒಂದು ಒಂದೊಳ್ಳೆ ಹಾಡನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ಕತೆಗೆ ಒಂದು ರಿಲೇಟ್ ಆಗುವಂಥದ್ದಾಗಿರ್ಬೋದು ಒಳ್ಳೆಯ ಬೀಟ್ಸ್ ಅಥವಾ ಒಂದೊಳ್ಳೆ ಬ್ಯಾಗ್ರೌಂಡ್ನ ಸೃಷ್ಟಿ ಮಾಡುವಂಥ ಒಂದು ಮ್ಯೂಸಿಕ್ನ ನಾವು ಸ್ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇ ಳ್ತೀನಿ ಮುಂದಿಂದಾಗಿ ಪರ್ಟಿಕ್ಯುಲರ್ಲಿ ಆ ಡ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಅಂದ್ರೆ ಅವರಲ್ಲಿ ಆ ಕತೆನ ಕ್ಯಾರಿ ಓವರ್ ಮಾಡುವಂಥ ಎಮೋಷನ್ಸ್ ಇರಬೇಕು ಆ ಎಕ್ಸ್ಪ್ರೆಶನ್ ಇರಬೇಕು ಆಗ ಮಾತ್ರ ಆ ಒಂದು ಕತೆನ ಅವರು ಸರಿಯಾಗಿ ಜನರಿಗೆ ಮುಟ್ಟಿಸೋ ಮುಟಟ್ಟಿಸೋಕ್ಕಾಗುತ್ತೆ ಮುಂದಿಂದಾಗಿ ಅವರಿಗೆ ಒಳ್ಳೆ ಸ್ಟ್ರೆಂತ್ ಇರಬೇಕು ಬಾಡಿಲಿ ಅಂದರೆ ಕಂಟ್ರೋಲಾಗಿರ್ಬೋದು ಸ್ಟ್ರೆಂತಾಗಿರ್ಬೋದು ಎನರ್ಜಿ ಆಗಿರ್ಬೋದು ಇದು ಇಡೀ ಪ್ರದರ್ಶನದ ತುಂಬ ಅವರು ಕ್ಯಾರಿ ಓವರ್ ಮಾಡುವಂಥ ಆ ಒಂದು ಅವರಿಗೆ ಇದಿರಬೇಕು ಕೆಪ್ಯಾಸಿಟಿ ಇರಬೇಕು ನೆಕ್ಸ್ಟ್ ಏನಂತ ಅಂದ್ರೆ ಇದೆಲ್ಲವೂ ಚೆನ್ನಾಗಿ ಕೂಡ್ಕೊಂಡು ಬರಬೇಕು ಅಂತ ಅಂದ್ರೆ ಅವರು ಒಂದು ಒಳ್ಳೆಯ ಪ್ರ್ಯಾಕ್ಟಿಸೇಷನ್ಸನ ಅವ್ರು ಇಟ್ಕೊಂಡಿರಬೇಕು ಅಂದರೆ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಅವ್ರ ಪ್ರ್ಯಾಕ್ಟಿಸ್ಗಳನ್ನ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ಆ ಒಂದು ಪ್ರದರ್ಶನ ಚೆನ್ನಾಗಿ ಮೂಡಿ ಬರೋಕ್ಕಾಗೋದು ಆಮೇಲೆ ಇನ್ನೊಂದೇನೆಂದ್ರೆ ಅವರು ಸ್ಟೇಜ್ ಮೇಲೆ ಅವರು ಸ್ಟೇಜ್ ಪ್ರೆಸೆನ್ಸ್ ಆಗಿರ್ಬೋದು ಸ್ಟೇಜ್ ಮೇಲೆ ಅವರ ಕಾನ್ಫಿಡೆನ್ಸ್ ಆಗಿರ್ಬೋದು ಇದು ಚೆನ್ನಾಗಿ ಕಾಣಿಸ್ಬೇಕು ನರ್ವಸ್ ಆಗಬಾರ್ದು ಓಕೆ